ಮನೆಯಲ್ಲಿ ಒಂದು ತೋಟವನ್ನು ಮಾಡುವುದು ಎಷ್ಟು ದುಬಾರಿ ಅಥ್ವಾ ಅಗ್ಗವಾಗಿದೆ ಒಳ್ಳೆಯ ಪ್ರಶ್ನೆ ಮಾಡ್ಬೋದು ಮನೆ ಒಳಗೆ ಅನ್ನೊಹೊತ್ನೆಗ ಒಂದು ಮನೆ ಮನೆ ಸುತ್ಲೂ ಕಂಪೌಂಡ್ ಇಟ್ಕೊಂಡಿರ್ತೀವಿ ಟೆರೆಸ್ ಇರ್ತದೆ ಕಂಪೌಂಡ್ ಒಳಗಡೆ ಮಣ್ಣು ಒಳಗೆ ಕೆಲೊಂದಿಷ್ಟು ಬೀಜಗಳನ್ನು ಹಾಕಿ ಏನು ಮನೆ ಬಚ್ಚಲು ನೀರನ್ನು ಅದಕ್ಕೆ ಹೋಗೊಂಗೆ ಮಾಡಿಕೊಂಡು ಒಂದು ತೋಟವನ್ನು ಮಾಡ್ಬೋದು ಏನು ಟೆರೆಸ್ದ್ ಇನ್ಕೇಸ್ ಕಾಸ್ಟ್ಲಿ ಆಗ್ತದೆ ಯಾಕಂದ್ರೆ ಅದಕ್ಕೆ ಸಾಕಷ್ಟು ಒಳ್ಳೊಳ್ಳೆ ಕುಂಡ ಕುಂಡ್ಲಾ ತೊಗೊಂಬರ್ಬೇಕು ಮತ್ತು ಅದಕ್ಕೆ ಶೇಡ್ ನೆಟ್ ತಂದು ಹಾಕ್ಕೊಬೇಕು ಸೇಡ್ ನೆಟ್ ಹಾಕ್ಕೊಂಡು ಅಂದ್ರೆ ತಿಳಿ ಬೆಳಕಿನೊಳ್ಗೆ ಪ್ರಖರವಾದ ಬಿಸಿಲು ಬೀಳಲಾರ್ದಂಗ ಮಾಡಿಕೊಂಡು ದಿನಾ ಸ್ವಲ್ಪ್ ಸ್ವಲ್ಪ್ ನೀರು ಹಾಕ್ಕೊತ ಎಲ್ಲ ರೀತಿಯ ಬಳ್ಳಿಗಳನ್ನು ಹಬ್ಬಿಸೋದ್ ಯಾವುದು ಟೆರೆಸ್ಸ ಸಹ ಇದ್ನ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಶೆಡ್ ನೆಟ್ ಹಾಕ್ಕೊಳೋಕ್ಕಿಂತ ಬೆಟ್ರ್ ಅಂದ್ರೆ ಈ ಪೈಪ್ ಹಾಕಿ ಅದ್ಕೆ ತಂತಿಗಳನ್ನು ಬಿಗಿದು ಆ ತಂತಿಗಳಿಗೆ ಈ ಹಾಗಲ ಬಳ್ಳಿ ಆಮೇಲೆ ಈರುಳ್ಳಿ ಹೀರೇಬಳ್ಳಿ ಸೌತೇ ಬಳ್ಳಿ ಇವನ್ನ ಹಬ್ಸೋ ಮುಖಾಂತರ ನಮ್ಮಮನೆಗೆ ನಮ್ಮ ಅವಶ್ಯಕ್ಕೆ ತಕ್ಕಷ್ಟು ಏನು ಅವಶ್ಯಕ್ಕೆ ತಕ್ಕಷ್ಟು ಹೆಚ್ಚಾದರೂ ಮಾರ್ಕೆಟಿಗೆ ಹಾಕೋಷ್ಟು ಮಾಡ್ಕೊಬೋದು ಸರಿಯಾದ ನೀರನ್ನ ಬಳಕೆ ಮಾಡಿಕೊಂಡು ಇನ್ನು ಅದಕ್ಕೆ ಸಂಬಂಧ ಪಟ್ಟಂಗೆ ಅದಕ್ಕೆ ಜಾಯಿಂಟ್ಲಿ ಬೆಳಿತಕ್ಕಂಥದ್ದು ಯಾವಪ್ಪ ಅಂದ್ರೆ ಟೊಮಾಟೊ ಬದ್ನೆ ಆಮೇಲೆ ಮೆಣಸಿನಕಾಯಿ ಈ ಟೈಪ್ ಸಸಿಗಳನ್ನ ಒಂದು ಸಸಿ ಮಡಿಗಳನ್ನು ಹಾಕ್ಕೊಬೋದು ಆಮೇಲೆ ಒಂದು ಸ್ವಲ್ಪ ಅಗಲವಾಗಿ ನಾಲ್ಕು ಬಟ್ಟು ಹೈಟಿರೋಷ್ಟು ಟ್ರೇಗಳನ್ನಾ ಒಂದು ಹತ್ತು ಹನ್ನೆರಡು ಟ್ರೇ ಹಾಕ್ಕೊಂಬಿಟ್ವಂದ್ರೆ ಹತ್ತು ಹನ್ನೆರಡು ಟ್ರೇ ತಗೊಂಡು ಒಂದು ಎರಡು ಎರಡು ಮೂರು ಟ್ರೇ ಈ ಹವಿಜ ಬೀಜ ತಗೊಂಡು ಹಾಕ್ಕೊಂಡು ಅಂದ್ರೆ ಅದು ಕೊತ್ತಂಬ್ರಿ ಆಗಿ ಮಾರ್ಪಾಡಾಗಿ ಬಳ್ಳಿ ಆಗುತ್ತೆ ಮತ್ತೊಂದು ಟ್ರೇದೊಳಗೆ ಮೆಂತೆ ಹಾಕ್ಕೊಂಡ್ರೆ ಎವ್ರಿಡೇ ನಮ್ಗೆ ಮೆಂತೆ ಬಂದು ಬಂದಾಗೆಲ್ಲ ಅವು ಅಂದ್ರೇನು ಆ ಟೈಪ್ ಕೂಡ ಮಾಡಿ ನಾವು ವಾಟರ್ ಸ್ಪ್ರೇ ಮಾಡಿ ಮೆಂತೆ ಬೆಳಿಬೋದು ಸ್ವಲ್ಪ ದುಬಾರಿ ಆಗುತ್ತೆ ಬಟ್ ಒಳ್ಳೆಯ ಕ್ವಾಲಿಟಿ ಮಟೀರಿಯಲ್ಸ್ ನಮ್ಮಮನೆಗೆ ನಾವು ಸ್ವಂತ ಬೆಳ್ಕೊಂಡು ನಾವು ತಿನ್ನೋಕತ್ತಿವನ್ನೋದು ಸಂತೋಷಾನೂ ಇರ್ತದೆ ಮಾರ್ಕೆಟಿನ್ಯಾಗ ಬೆಳೆದ್ ಸಿಕ್ತಕ್ಕಂಥ ಐಟಮ್ಮಿಗೂ ನಮಗೂ ಕಾಸ್ಟ್ಲಿ ಆಗ್ತದೆ ಬಟ್ ಕೆಲವೊಂದು ವಿಷಯಗಳಲ್ಲಿ ಒಳಗೆ ಇದು ದುಬಾರಿನೇ ಆಗ್ತದೆ ಬಟ್ ಅದೊಂದು ಹಾಬಿಯಾಗಿ ಮಾಡ್ಕೊಂಡರೆ ಮುಂದೆ ಅದು ಸ್ಟಾರ್ಟಿಂಗ್ ದುಬಾರಿ ಏನು ಬಟ್ ಮಾಡ್ಕೋತ್ ಹೋದಾಂಗೆಲ್ಲ ಒಳ್ಳೆಯ ಇಳಕ್ಲು ಒಳ್ಳೆಯ ಕ್ವಾಲಿಟಿ ಮಟೀರಿಯಲ್ ನಾವು ತಿಂತೀವಪ್ಪ ಅದು ಯಾವುದೇ ರೀತಿಯ ಕೆಮಿಕಲ್ ಲೆಸ್ ಕೆಮಿಕಲ್ ಲೆಸ್ ಅಂದ್ರೆ ಸಾವಯವ ಉತ್ಪನ್ನವಾಗಿ ತಿನ್ನೋದಂತ ಆರೋಗ್ಯ ಚೆನ್ನಾಗಿರ್ತದೆ ನಮ್ದು ಹಾಗೆ ಮನೆ ಒಳಗೆ ಹಣ್ಣಿನ ಗಿಡಗಳನ್ನು ಹಾಕ್ಕೊಬೇಕು ಮಾಡ್ಬೋದು ಒಂದು ಒಳ್ಳೆಯ ಚೆನ್ನಾಗ್ ಜಾಗ ಇತ್ತಂದ್ರೆ ತೆಂಗಿನ ಸಸಿಗಳ್ನ ಹಾಕ್ಕೊಂಡು ಆ ತೆಂಗಿನ ಗಿಡಕ್ಕೆ ಬಳ್ಳಿಗಳನ್ನು ಹಬ್ಬಿಸ್ಬವುದು ಏನು ಮೆಂತೆ ತಕ್ಕೊಬೋದು ಮೆಣಸನ್ನು ಏನು ಆಮೇಲೆ ಹೂವಿನ ಗಿಡಗಳು ಏನು ದಿನಾ ಪೂಜೇಗಂತು ಹೂವು ಬೇಕೇ ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಇದನೆಲ್ಲ ಬೆಳ್ಸೋದಂತ ಹಣ್ಣಿನ ಗಿಡಗಳು ಸ್ಪೆಷಲ್ಲಿ ನಿಂಬೇ ಹಣ್ಣಿನ ಗಿಡ ಒಂದು ನಿಂಬೇ ಹಣ್ಣು ಗಿಡ ಇತ್ತಂದ್ರೆ ನಾವು ಮಾರ್ಕೆಟಿಗೆ ಇನ್ನೆಂದೂ ನಿಂಬೇ ಹಣ್ಣು ತರೋಕ್ ಬೇಕಾಗಿಲ್ಲ ಅಷ್ಟು ನಿಂಬೇ ಹಣ್ಣು ನಮ್ಮಮನೆಗ್ ಆಗೋಷ್ಟು ನಮ್ಮಿಂದ ನಮ್ಮ ನಮ್ಮ ಆಜು ಬಾಜು ನಾಲ್ಕು ಮನೆಗ್ ಕೊಡುವಷ್ಟು ನಿಂಬೇ ಹಣ್ಣು ಬೆಳೀತಿತ್ತು ಅದು ಒಂದು ಕೊತಂಬ್ರಿ ಇದು ಕರಿಬೇವು ಗಿಡ ಅದು ಕರಿಬೇವು ಗಿಡನ ಹಾಗೆ ಚೆನ್ನಾಗ್ ನಮ್ಗೆ ವರ್ಷ ಪೂರ್ತಿ ಕರಿಬೇವು ಸಿಗುತ್ತೆ ಹಾಗೇ ಯಾವುಯಾವವ್ದಪ್ಪ ಅಂದ್ರೆ ಸರ್ಕೊ ಕಾಬಾಳೆ ಕಾಬಾಳೆ ಹಚ್ಚಿದ್ರಂದರೆ ಅದು ದಿನಾ ದಿನಾ ಲೀವ್ಸ್ ಬರ್ತದೆ ಆ ಲೀವ್ಸನ್ನ ನಾವು ದಿನಾ ನಾಷ್ಟಾಕ್ಕೆ ಉಪಯೋಗ ಮಾಡೋವಷ್ಟು ಚೆನ್ನಾಗ ಕಾಬಾಳೆ ಬೆಳೀತೈತಿ ಆಮೇಲೆ ಇನ್ನೂ ಒಂದಂದ್ರೆ ಪುದೀನಾ ಹಾಂ ಒಂದುಸರಿ ಹಚ್ಬಿಟ್ರೆ ಪುದೀನಾ ವರ್ಷ ಪೂರ್ತಿ ಪುದೀನಾ ನಾವು ಮನೆ ಒಳಗೆ ಬೆಳೆಸ್ಕೊಬೋದು ಅಷ್ಟು ಚೆನ್ನಾಗ್ ಬರ್ತದೆ ಈ ರೀತಿ ನಾವು ತೋಟ ಮನೆ ಒಳಗೆ ತೋಟ ಮಾಡೋದು ಅಡ್ಡಿಯಿಲ್ಲ ಮತ್ತೆ ಪೇರಲೆ ಗಿಡ ದಾಳಿಂಬೆ ಗಿಡ ಹೀಗ್ ಒಂದೊಂದು ಬೆಳೆಸ್ಕೊಂಡು ನಾವು ಬೆಳೆಸ್ಕೊಂಡ್ ತಿನ್ಬೋದು ಏನು ಟೆರೆಸ್ ಮೇಲೆಲ್ಲ ಒಳ್ಳೆಯ ಕಾಯಿ ಪಲ್ಯಗಳನ್ನು ಅವನ್ನ ಟೆಕ್ನಾಲಜಿ ಟೈಪ್ ಸ್ವಲ್ಪ ಡ್ರಿಪ್ ಲೈನ್ ಮುಖಾಂತ್ರ ನಮ್ಮ ಹನಿ ನೀರಾವರಿ ಪದ್ದತಿ ಮುಖಾಂತರ ಮಾಳಿಗೆ ಮೇಲೆ ಬೆಳ್ಸೋವಂಥ ಮನೆ ಆಮೇಲೆ ಶೇಡು ಉಂಟಾಗಿ ಮನೆಯೂ ತಂಪಿರ್ತೈತಿ ಆಮೇಲೆ ದುಡ್ಡು ಬರುತ್ತೆ ಎರಡನೇದು ಸಮಯನೂ ಉಳಿತಾಯ ಆಗುತ್ತೆ ನಮ್ಗೆ ಒಂದು ದುಡಿಮೆನೂ ಆಗುತ್ತೆ ಈ ಥರ ಎಲ್ಲ ಮಾತಾಡ್ಬೋದು ಏನು ಅದು ಹೇಳ್ಬೋದು ನನಗನ್ಸಿದ ಮಟ್ಟಿಗೆ ಆಮೇಲೆ ನೀರಿನ ಸದ್ಬಳಕೇನೂ ಆಗುತ್ತಲ್ಲಿ ಸುಮ್ಮನೆ ವೇಸ್ಟಾಗಿ ಹರ್ದೊಕ್ತಕ್ಕಂಥ ನೀರು ಇಂಥದ್ದಕ್ಕ ಮನೆ ನಮ್ಗೆ ದಿನ ಬಳಕೆಗೆ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು ಆಮೇಲೆ ಅಡುಗೆ ಮನೆಗೇನು ಕಾಯಿ ಪಲ್ಯೆ ಹಚ್ತಿವೋ ಅದನ್ನು ತಗೊಂಡೋಗಿ ಆ ಮಣ್ಣಿಗೆ ಹಾಕಿದ್ರೆ ಅದು ಗೊಬ್ಬರ ಆಗುತ್ತೆ ಇದೇ ರೀತಿ ಮಾಡ್ಬೋದು ಮತ್ತು ಈ ಯಾವುದು ಕೆಲವೊಂದಿಷ್ಟು ಪಡುವಲುಕಾಯಿ ಬಳ್ಳಿ ಅವನ್ನ ಮನೆ ಗೋಡೆಗೊಂಟಾಲಲ್ಲೇಮ್ ಒಂದಿಷ್ಟು ರಾಡ್ಸ್ ಟೈಪು ಹೊಡ್ಕೊಂಡು ಪಡುವಲ ಬಳ್ಳಿ ಹಚ್ಕೊಬೋದು ಅದು ದುಂಡಗೆ ಬೆಳೀತದೆ ಆಮೇಲೆ ದಿನಾ ಸಾಂಬಾರಿಗೆ ಹಾಕೋಕ್ಕೆ ಒಂದು ಯಾವುದು ಏನು ಹೇಳ್ತಾರಪ್ಪ ನೆನ್ಪು ಆಗ್ತಾಯಿಲ್ಲ ಹಾಂ ಬಸಳೆ ಸೊಪ್ಪು ಇದು ಬಸಳೆ ಸೊಪ್ಪು ಒಂದು ಕಡೆ ಹಚ್ಚಿಬಿಟ್ರೆ ಇದು ವರ್ಷ ಪೂರ್ತಿ ಹನ್ನೆರಡು ತಿಂಗಳು ಬರ್ತಕಂಥದ್ದನ್ನ ನಮ್ಗೆ ಅದೊಂದು ಬಸಳೆ ಸೊಪ್ಪಿನ ಸಾಂಬಾರಿಗೆ ಬಳಸ್ಕೋತ ಹೋದ್ವೆಂದ್ರೆ ಅತ್ಯಂತ ಖನಿಜಾಂಶಗಳನ್ನು ಹೊಂದಿರ್ತದು ಬಸಳೆ ಸೊಪ್ಪು ಒಂದು ಕಡೆ ಹಚ್ಚಿಬಿಟ್ಟು ಅದನ್ನು ಹೆಂಗಂದ್ರೆ ಶೋಯಿಂಗ್ ಶೋ ಗಿಡ ಇದು ಉಪಯೋಗ ಮಾಡ್ಬೋದು ಸಾಕಷ್ಟು ಛಂದ ಇರ್ತದೆ ಬಸಳೆ ಸೊಪ್ಪು ಇಂಥ ಸೊಪ್ಪಿನ ಗಿಡಗಳನ್ನು ಹಾಕ್ಕೊಬೋದು ಆಮೇಲೆ ಕಾಂಪೌಂಡ್ ಇತ್ತಂದ್ರೆ ಆ ಕಾಂಪೌಂಡಿಗೆ ನಾವು ಈ ತೊಂಡೇಕಾಯಿ ಅಂತ ಬರ್ತದೆ ಈ ತೊಂಡೇಕಾಯಿ ಬಳ್ಳಿ ಹಬ್ಸೋದ್ರಿಂದ ದಿನಾಲೂ ನಮ್ಗೆ ತೊಂಡೇ ಹಣ್ಣು ಸಿಗುತ್ತಿರ್ತದೆ ಮನೆ ಒಳಗೂ ತೋಟ ಮಾಡೋದು ಒಂದು ಸಂತೋಷನೇ ಬೇರೆ ಇರ್ತದೆ ಯಾಕಂದ್ರೆ ಅದು ನಾವೇ ಬೆಳೀತಾಯಿದೀವಿ ನಾವು ಬೆಳೆದದ್ದನ್ನ ನಾವೇ ತಿಂತಾಯಿದೀವಿ ಅಂಥಕಂಥ ಒಂದು ವಿಚಾರ ಇದ್ದೇ ಇರ್ತದೆ ಬಸಳೆ ಸೊಪ್ಪು ತೊಂಡೇಕಾಯಿ ಹೀರೇಕಾಯಿ ಆಮೇಲೆ ಕುಂಬಳ ನಮ್ಮ ಮನೆಯಲ್ಲೆ ಒಂದು ಕುಂಬಳ ಹಾಕಿದೀವ್ ನಾವು ಒಂದೇ ಒಂದು ಕುಂಬಳ ಹೆಚ್ಚು ಕಮ್ಮಿ ಒಂದು ವರ್ಷದೊಳಗ ಎರಡುನೂರ ಅರವತ್ತು ಕುಂಬಳಗಳನ್ನ ಹೆಚ್ಚು ಕಮ್ಮಿ ಎರಡುನೂರಾ ಐವತ್ತರಿಂದ ಎರಡುನೂರಾ ಅರವತ್ತು ಕುಂಬಳಗಳು ಬಂದವು ಒಂದೊಂದು ಕುಂಬಳಕಾಯಿ ಹೆಚ್ಚು ಕಮ್ಮಿ ಎರಡುವರೆ ಕೆಜಿ ಐದು ಕೆಜಿ ಈ ಥರನೂ ದೊಡ್ಡ ಕುಂಬಳ ಕೊಡ್ತಾವೆ ಒಂದು ಬೇಕಾದ್ರ್ ನೋಡಿದ್ರೆ ಅದು ಹೆಂಗದಾವೆ ಅಂದ್ರೆ ಮಾರ್ಕೆಟಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಷ್ಟು ನೀಟಾಗಿ ನಾವು ಅವುಗಳನ್ನ ಬೆಳ್ಕೊಬೋದು ಆಮೇಲೆ ತೆಂಗು ಒಂದು ತೆಂಗು ಕನಿಷ್ಟ ಪಕ್ಷ ಎರಡುನೂರಾ ಐವತ್ತು ಮುನ್ನೂರು ಕಾಯಿ ಪ್ರತಿ ವರ್ಷ ಸಿಕ್ತೈತ್ ನಮ್ಗೆ ಅಲ್ಲಿಯೂ ನಮ್ಗೆ ಮಾರ್ಕೆಟಿಗೆ ಹೋಗೋದು ತಪ್ತದೆ ಒಳ್ಳೆಯ ಬೇಕಾದೊತ್ತಿನ್ಯಾಗ್ ಎಳನೀರು ಆಮೇಲೆ ಒಳ್ಳೆಯ ಕಾಯಿ ಕೊಬ್ಬರಿ ಬರೀ ಒಂದು ತೆಂಗಿನ ಗಿಡ ಇತ್ತಂದರೂ ಕೂಡ ಹೀಗಾಗಿ ಮನೆ ಒಳಗೆ ಸ ಮನೆ ಸುತ್ತು ಮುತ್ತಲು ಜಾಗನೂ ಕರೆಕ್ಟಾಗಿ ಯುಟಿಲೈಜ್ ಮಾಡಿಕೊಂಡು ಚೆನ್ನಾಗಿ ಬೆಳೆಸ್ಕೋಬೋದು ಒಂದು ಲೆಕ್ಕ ನೋಡಿದ್ರೆ ದುಬಾರಿ ಅಂತ ಏನು ಅಂದರೂ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ದುಬಾರಿ ಅನ್ಸುತ್ತೆ ಬಟ್ ಅದರದ್ದು ಯುಟಿಲೈಜ್ ಅದರದ್ದು ಉಪಯೋಗ ನಮ್ಗೆ ಸಿಕ್ಕಂತೆ ಹೋದಾಂಗೆಲ್ಲ ದುಬಾರಿ ಅನ್ಸೋಂಗಿಲ್ಲ ಬಹಳ ಸಹಜ ಮತ್ತು ಸುಂದರ ನೋಡೋಕ್ ಚಂದ ಇರ್ತದೆ ನಾವು ಬೆಳೆದ ಆಹಾರ ನಾವು ತಿಂತೀವನ್ನೊ ಮನಸ್ಥಿತೀನ ಅವಾಗೊಂದು ಚೆನ್ನಾಗಿರ್ತದೆ ಅದು ಒಟ್ಟು ಒಳ್ಳೆಯ ರೀತಿಯ ಆಹಾರವನ್ನ ಸೇವನೆ ಮಾಡಿಕೊಂಡು ಬೆಳೀತೀವಿ ಇಷ್ಟಂತೂ ಇರ್ತದೆ